ಹಲೋ ಹಾಂ ನಮಸ್ತೇ ಮೇಡಮ್ ಹಾಂ ಮೇಡಮ್ ನಿಮ್ಮ ಹೋಟೆಲ್ ತುಂಬ ಪೇಮಸ್ ಅಂತ ಕೇಳಿದೆ ಅದಕ್ಕೆ ಹಾಂ ನಿಮ್ಮ ನಿಮ್ಮ ಹೋಟೆಲಲ್ಲಿ ಏನೇನು ಐಟೆಮ್ ಸಿಗ್ತದೆ ಅಂತ ಕೇಳುವ

ಮತ್ತೆ

ಸಾಕು ಮೇಡಮ್ ನಾವು ನಾನ್ವೆಜ್ಜನ್ನು ಕೇಳ್ತ ಇಲ್ಲ ನಾನ್ವೆಜ್ ಬೇಡ ಹೌದು ಮೇಡಮ್ ನಮಗೆ ರವೆ ದೋಸೆ ಫೇಮಸ್ ಅಂತ ಕೇಳಿದ್ದೆ ನಿಮ್ಮ ಹೋಟೆಲಲ್ಲಿ ರವೆ ದೋಸೆ ಸಿಗ್ಬೌದಾ ಮ್ಯಾಮ್ ಹ್ಞ್ ಅದಕ್ಕೆ

ನಮ್ಗೆ ಸೂಜಿ ಸೂಜಿ ರವೆ ದೋಸೆ ಬೇಕಿತ್ತು ಮೇಡಮ್ ಅದು ಆದರೆ ನಾವು ಅಲ್ಲೇ ಬಂದು ತೊಗೊಂಡ್ ಹೋಗಬೇಕಾ ಹೋಮ್ ಡೆಲವರಿ ಏನಾದರೂ ಇದೆಯಾ ಅಂತ ಕೇಳೋಕ್ಕೆ ಕಾಲ್ ಅದು ಟೇಸ್ಟ್ ನೋಡಲಿಕ್ಕೆ ಅಂತ ಬಂದು ಬಂದು ಬರೋದೇ ಬೆಟರ್ ಅಂತ ಅನ್ಸ್ತದೆ ಅದಕ್ಕೆ ಕೇಳಿದ್ದು ಹಾಂ ಟೇಸ್ಟ್ ನೋಡೇ ತಗೊಳ್ಳುವ ಅಂತ ಹಾಂ ಹ್ಞು ಅಡ್ಡಿಲ್ಲ

ಆಯ್ತು ಮೇಡಮ್ ಆಯಿತು ನಾನು ಬಂದಾಗ ನೋಡಿ ನೋಡಿ ಹೋಗ್ತೇನೆ ಆಮೇಲೆ ಮತ್ತೆ ಮಸಾಲೆ ದೋಸೆ ಏನಾದರೂ ಇದೆಯಾ ಹಾಂ ಅದೇ ಅದನ್ನೇ ಕೇಳಿದ್ದು ಮಾ ಅದೇ ಅದನ್ನೇ ಕೇಳಿದ್ದು ಸರಿ ಬರ್ತೇನಲ್ಲ ಮೇಡಮ್ ಬನ್ ಹಾಂ ಹಾಂ ಹಾಂ ಹಾಂ ಹ್ಞೂ ಅದೇ ಟೇಸ್ಟ್ ನೋಡಿ ಯಾವತ್ತು ಬೇಕು ಅಂತ ನಿಮ್ಗೆ ಕಾಲ್ ಮಾಡಿದರೆ ನೀವು ಹೋಮ್ ಡೆಲವರಿ ಮಾಡ್ತೀರಲ್ಲ ಅದನ್ನು ಕೇಳ್ಕೊಳ್ಳುವ ಅಂತಲೇ ಹಾಂ ಅದನ್ನು ಕೇಳಿ ಸರಿ ಮೇಡಮ್ ಹಾಂ ಬಾಯ್